ನೀವು ತಯಾರಿಸುವ ಹಬ್ಬದ ಅಡುಗೆಗಳ್ ಯಾವುವು ವರ್ಷದ ಮೊದಲನೇ ಹಬ್ಬವಾಗಿ ಬರೋದೇ ಸಂಕ್ರಾಂತಿ ಆ ಸಂಕ್ರಾಂತಿಗೆ ನಮ್ಮಲ್ಲಿ ಸಜ್ಜೆ ರೊಟ್ಟಿ ಮಾಡ್ತಾರೆ ಮೇಯ್ನಾಗಿ ಆಮೇಲೆ ಕಾಳು ಪಲ್ಯ ಮಾಡ್ತಾರೆ ನಮ್ಮಲ್ಲಿ ವಿಶೇಷವಾಗಿ ಭರ್ತಾ ಅಂತೇಳಿ ಮಾಡ್ತಾರೆ ಅದು ಭಾಳಷ್ಟು ತರಕಾರಿ ಮತ್ತು ಹಣ್ಣು ಸಿಹಿ ಗೆಣಸನ್ನು ಬಳ್ಸಿ ಮಾಡ್ತಾರೆ ಮತ್ತು ಎಳ್ಳು ಬೆಲ್ಲವನ್ನು ಹಂಚುತ್ತಾರೆ ತದನಂತರ ಎರಡನೇ ಹಬ್ಬ ಅಂದರೆ ಶಿವರಾತ್ರಿ ಶಿವರಾತ್ರಿಯಲ್ಲಿ ಸಾಯಂಕಾಲ ಸಾಯಂಕಾಲ ಸಮಯದಲ್ಲಿ ಎಲ್ಲರೂ ಜಳಕ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಹಾಗೆ ವಿಶೇಷವಾದ ಅಡುಗೆ ಅಂದರೆ ಒಗ್ಗರ್ಣೆ ಒಗ್ಗರ್ಣೆ ಮಿರ್ಚಿ ಮೊಸರು ಇದೇ ಆ ದಿನದ ಮತ್ತು ಹಣ್ಣುಹಂಪಲನ್ನು ಕೂಡ ಸೇವಿಸ್ತಾರೆ ವಿಶೇಷವಾಗಿ ಖರ್ಜೂರ ದ್ರಾಕ್ಷಿ ಬಾಳೆಹಣ್ಣು ಇದೇ ಆ ಶಿವರಾತ್ರಿ ಹಬ್ಬದ ಪ್ರಮುಖ ಆಹಾರ ಅದು ಆಹಾರ ಅಡುಗೆ ನಂತರ ಯುಗಾದಿ ಯುಗಾದಿ ಅಂದರೆ ಹಿಂದುಗಳಿಗೆ ವಿಶೇಷವಾದ ಹಬ್ಬ ಹಾಗೂ ಹಿಂದೂಗಳಿಗೆ ವರ್ಷ ಪ್ರಾರಂಭವಾಗೋದು ಯುಗಾದಿ ಅಂತೇಳಿ ಹಿಂದೂ ಪುರಾಣ ಪ್ರಕಾರ ಇರೋದು ಇಲ್ಲಿ ಆ ದಿನದ ಅಡುಗೆ ವಿಶೇಷ ಏನಂದರೆ ಹೋಳಿಗೆ ಕಡುಬು ಅನ್ನ ಹೋಳಿಗೆ ಸಾರು ಅಂತೇಳಿ ಮಾಡ್ತಾರೆ ಆ ನಾರ್ಮಲ್ ಬೇಳೆ ಸ್ ಮಾಮೂಲಿ ಬೇಳೆ ಸಾರು ಏನು ಮಾಡೋಲ್ಲ ಹೋಳಿಗೆ ಸಾರು ಅಂತೇಳಿ ಮಾಡ್ತಾವವು ಹೋಳಿಗೆ ಜೊತೆಗೆ ಮೇಯ್ನ್ ಸ್ವೀಟ್ ಸಿಹಿ ತಿನ್ಸು ಬಂದು ಹೋಳಿಗೆ ಅದ್ರ ಜೊತೆಗೆ ಹೋಳಿಗೆ ಸಾರು ಅನ್ನ ಮೊಸರು ಇದು ಯುಗಾದಿ ಹಬ್ಬದ ಅಡುಗೆ ವಿಶೇಷಗಳು ಆಮೇಲೆ ನಾಗರ ಪಂಚಮಿ ಬರುತ್ತದೆ ನಂತರದ ಹಬ್ಬ ಅಂದರೆ ನಾಗರ ಪಂಚಮಿ ಆ ನಾಗರ ಪಂಚಮಿಯಲ್ಲಿ ಹಲವಾರು ಉಂಡೆಗಳನ್ನು ಮಾಡ್ತಾರೆ ನಮ್ಮ ಹಳ್ಳಿಗಳಲ್ಲಿ ಕಡಲೆ ಉಂಡೆ ಶೇಂಗಾ ಉಂಡೆ ಕಡಲೆಗಿಡಗನ ಉಂಡೆ ಆಮೇಲೆ ಮಂಡಾಳುಂಡೆ ಅಂತೇಳಿ ಈ ರೀತಿಯ ವಿವಿಧ ವಿಧ ಬಗೆಬಗೆಯ ತಿನಿಸುಗಳನ್ನು ಮಾಡ್ತಾರೆ ಹಾಗೆ ಕಲ್ಲನಾಗರ ಕಲ್ಲನಾಗದೇವರಿಗೆ ಹಾಲಿನ ಅಭಿಷೇಕ ಮಾಡ್ತಾರೆ ಹ್ಞೂ ಎಲ್ಲರೂ ನಾಗರ ಪ್ರದಕ್ಷಿಣೆ ಮಾಡಿ ದರ್ಶನ ಪಡೆಯುತ್ತಾರೆ ಅದಾದ್ಮೇಲೆ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಹಬ್ಬ ಅಂದರೆ ಗಣೇಶ ಚತುರ್ಥಿ ಆ ಗಣೇಶ ಚತುರ್ಥಿಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಕಡುಬು ಮಾಡ್ತಾರೆ ಕಡುಬು ಅಂತಂದರೆ ನಮ್ಮ ಎಲ್ಲ ಕಡೆ ಕಡುಬು ಅಂತಾರೆ ಆದರೆ ಇಲ್ಲಿ ಕಡುಬು ಅನ್ನೋಲ್ಲ ಕರಿಗಡ್ಬು ಅಂತಾರೆ ಕರಿಗಡ್ಬು ಅಂತೇಳಿ ನಮ್ಮಲ್ಲಿ ಪ್ರತಿಷ್ಠಿತ ಗಣೇಶನ ಊಟ ಹನ್ನೊಂದು ಹದಿನೈದು ಇಪ್ಪತ್ತೊಂದು ಈ ರೀತಿಯಾಗಿ ಚಿಕ್ಕ ಚಿಕ್ಕ ಕರೆಗಡ್ಬನ್ನ ಮಾಡಿ ಎಡೆ ಕೊಟ್ಟು ಬರುತ್ತಾರೆ ದರ್ಶನ ಮಾಡಿ ಈ ರೀತಿ ಅಡುಗೇನ ಇದು ಗಣೇಶ ಚತುರ್ಥಿಯ ಹಬ್ಬದ ವಿಶೇಷ ಅಡುಗೆಗಳು ನಂತರ ದಸರಾ ಹಬ್ಬ ದಸರಾ ಹಬ್ಬಕ್ಕೆ ವಿಶೇಷವಾಗಿ ಅಡುಗೆ ಅಂದರೆ ಹೋಳಿಗೆ ಹೋಳಿಗೆ ಸಾರು ಅನ್ನ ಮೊಸರು ಹಪ್ಪಳ ಸಂಡಿಗೆ ಇದು ಪ್ರಮುಖವಾದ ತಿನಿಸುಗಳು ಅಡುಗೆ ಮಾಡೋ ವಿಧಾನ ಯಾವುದ್ರಲ್ಲಿ ದಸರಾದಲ್ಲಿ ತದನಂತರ ದಸರಾ ಆದ ಮೇಲೆ ಹಿಂದೂಗಳಿಗೆ ವೈಭವ ಒಂದು ಪಟಾಕಿ ಸಿಡಿಸುವ ಹಬ್ಬ ಅಂದರೆ ದೀಪಾವಳಿ ಆ ದೀಪಾವಳಿಯಲ್ಲಿ ಕೆಲವ್ರು ಇದೆ ಇಂಥದ್ದೇ ಅಂತ ಇಲ್ಲ ದೀಪಾವಳಿ ಬಂದು ಎಲ್ಲರೂ ಕೂಡ ಆಚರ್ಸೋಲ್ಲ ಕೆಲವ್ರು ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡ್ತಾರೆ ಕೆಲವ್ರು ಸುಮಾರಾಗಿ ಮಾಡ್ತಾರೆ ಬಟು ಇಲ್ಲಿ ಕೂಡ ಹೋಳಿಗೇನೇ ಪ್ರಮುಖವಾಗಿ ಮಾಡೋದು ಹೋಳಿಗೆ ಆಮೇಲೆ ಕೆಲವು ವಿಶೇಷ ತಿನಿಸುಗಳನ್ನು ಕೂಡ ಮಾಡ್ಕೊತಾರೆ ಅಂದರೆ ಅತಿರಸ ಅಂತೇಳಿ ಎಣ್ಣೆ ಹೋಳಿಗೆ ಅಂತೇಳಿ ಈ ರೀತಿಯಾದ ವಿಶೇಷವಾದ ತಿನಿಸುಗಳನ್ನ ಮಾಡ್ತಾರೆ ಪ್ರಮುಖವಾಗಿ ಮಾಡೋದಂದರೆ ತೊಗರಿಕಾಳಿನ ಹೋಳಿಗೆ ಮತ್ತು ಸೇಮ್ ಇದೇ ಹೋಳಿಗೆ ಹೋಳಿಗೆ ಸಾರು ಅನ್ನ ಮೊಸರು ಚಿತ್ರಾನ್ನ ಈ ರೀತಿ ಮಾಡ್ತಾರೆ ಹಾಗೆ ವಿಶೇಷವಾಗಿ ಪಟಾಕಿ ಹೊಡಿಯುದೆ ಈ ದೀಪಾವಳಿ ಹಬ್ಬದ ವಿಶೇಷ ನಂತರ ದೊಡ್ಡ ಗೌರ್ಣ್ಮೆ ಬರುತ್ತದೆ ಆ ದೊಡ್ಡ ಗೌರ್ಣೆ ಕೂಡ ಪಟಾಕಿಗಳ್ನ ಹೊಡಿಯೊ ಹಬ್ಬ ಅದರಲ್ಲಿ ಗೌರಿಗೆ ಪೂಜಿಸ್ತಾರೆ ಏನಾದರೂ ಮನೆಯಲ್ಲಿ ಹುಗ್ಗಿ ಪಾಯಸ ಈ ರೀತಿ ಮಾಡ್ತಾರೆ ನಂತರದ ನಂತರದ ದಿನದಲ್ಲಿ ಕುಂತಿ ರೊಟ್ಟಿ ಅಂತ ಮಾಡ್ತಾರಲ್ಲಿ ಅದರಲ್ಲಿ ಅದರಲ್ಲಿ ವಿಶೇಷವಾದ ಖಾದ್ಯಗಳನ್ನು ಮಾಡ್ತಾರೆ ಹಾಗೂ ಸಾಯಂಕಾಲ ಮೇಲೆ ಹೋಗಿ ಮಾಳಿಗೆ ಮೇಲೆ ಹೋಗಿ ವಿಶೇಷವಾಗಿ ಆಚರಿಸ್ತಾರೆ ಅದರಲ್ಲೇ ಮಾಡ್ತಕ್ಕಂಥ ತಿನಿಸುಗಳಂದ್ರೆ ವಡೆ ಮಾಡ್ತಾರೆ ಹತ್ತಿಕಾಯಿ ಮಾಡ್ತಾರೆ ಸಜ್ಜೆ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಮೊಸರನ್ನ ಚಿತ್ರಾನ್ನ ಪಲಾವ್ ಕಾಳು ಪಲ್ಯ ಇವೆಲ್ಲ ಸಾಮಾನ್ಯ ತಿನಿಸುಗಳು